ಹಲೋ ಕಾಮತ್ ಹೋಟಲ್ಲಾ ಸರ್ ನಮಗೆ ಅಡುಗೆ ಆರ್ಡರ್ ಮಾಡೋದಿತ್ತು ಹೌದು ರಿ ಹಾಂ ನಮ್ಮ ಮನೆಯಾಗ ಫಂಕ್ಷನ್ ಅದ ರಿ ನಮ್ಮ ಮಗನದು ಬರ್ಡ್ಡೆ ಫಂಕ್ಷನ್ ಅದ ಅದರ ಕಡೇದು ನಿಮ್ಮ ಹೋಟೆಲ್ದಾಗಿಂದ ಅಡುಗೆ ನಾವು ಆರ್ಡರ್ ಮಾಡ್ಬೇಕನ್ಲತ್ತಿದೇವ್ ರಿ ಹೌದು ಹೌದು ರೀ ಇದರ ಮುಂಚೆ ಒಂದ್ಸಲನೂ ಆರ್ಡರ್ ಮಾಡಿಲ್ಲ ಬೇರೆಯವರ ಬಾಯಿಯಲ್ಲಿಂದ ಕೇಳಿದೇವೆ ಕಾಮತ್ ಹೋಟೆಲ್ದಾಗ ಬೆಸ್ಟ್ ಅಡುಗೆ ಮಾಡ್ತಾರ ಆಮೇಲೆ ಸರ್ವೀಸ್ನೂ ಸರಿಯಾಗೆ ಕೊಡ್ತಾರೆ ಅಡುಗೇನೂ ರುಚಿ ರುಚಿಕರವಾಗಿರ್ತದೆ ನಮ್ಮದು ಒಬ್ಬರು ಫ್ರೆಂಡ್ ಅವರ ಮಗನದು ಬರ್ಡ್ಡೆ ಪಾರ್ಟಿ ಇತ್ತು ಅವರು ಆರ್ಡರ್ ಮಾಡ್ಯಾರಂತ ಹೇಳಿ ಹೇಳಿದ್ರು ನನಗೆ ಮತ್ತೆ ನಾ ಊಟನೂ ಮಾಡಿದ್ದೆವು ಆವತ್ತಿನದಿನ ನನಗೆ ಸರಿ ಅನ್ಸಿತ್ತು ಆದ ಕಡಿಂದ ನಾನು ನಿಮಗೆ ಇವತ್ತು ಏನು ಮಾಡತ್ತಿದ್ದೆ ಆರ್ಡರ್ ಮಾಡ್ಬೇಕಂತ ಹೇಳಿ ನಿಮ್ಮ ಹೋಟೆಲ್ಗೆ ಫೋನ್ ಮಾಡಿದೇನೆ ಹೌದು ಹೌದು ಹೌದು ಹೌದು ಸರ್ ಅಡುಗೆ ಸಾಮಾನು ಲಿಸ್ಟ್ ಬರ್ಕೋರಿ ಸರ್

ಐದು ಪ್ಲೇಟ್ಸ್ ಬೇಕು ಅದರಲ್ಲಿ ಪೂರಿ ಮತ್ತೆ ಚಪಾತಿ ಪನ್ನೀರು ಕರ್ಡ್ ರೈಸ್ ಆಮೇಲೆ ಸ್ವೀಟ್ ಅಲ್ಲಿ ಜಾಮೂನ್ ಲಡ್ಡು ಮತ್ತೇ ಜೀರಾ ರೈಸ್ ಹಪ್ಪಳ ಜೊತೆಗೆ ಸೂಪ್ ಹಾಂ ಸರ್ ಸೂಪ್ ಇವೆಲ್ಲ ಐದು ಐದು ಪ್ಲೇಟ್ ನಮ್ಮ ಮನೆಗೆ ಆರ್ಡರ್ ಮಾಡ್ಬೇಕು ಸರ್ ನೀವು ಹೌದು ಸರ್ ಅದರ ಜೊತೆಗೆ ನೀವು ತಟ್ಟೆ ಚಮಚ ಮುಳ್ಳು ಚಮಚ ಇವುಗಳನ್ನು ಕೂಡ ಮಗೆ ಸರ್ವ್ ಮಾಡ್ಬೇಕಾಗತ್ತೆ ಸರ್ ಹೌದು ಸರ್ ಅಡುಗೆ ಸ್ವಲ್ಪ ಟೇಸ್ಟ್ ಆಗಿರ್ಬೇಕು ಬಂದು ಊಟ ಮಾಡಿದಂಥ ನಮ್ಮ ಫ್ರೆಂಡ್ಸ್ ಆನಂದ ಅನುಭವ ಮಾಡ್ಬೇಕು ಅದ್ರಲ್ಲಿಂದ ನೀ ಏನಪ್ಪ ಎಂಥ ಅಡುಗೆ ಆರ್ಡರ್ ಮಾಡಿದ್ದಾರೆ ಅಂಥೇಳಿ ಹೇಳ್ಬಾರದು ಸರ್ ಹೌದು ಸರ್ ಸರಿಯಾಗಿ ಇರಬೇಕು ಹೌದು ಹೌದು ಟೇಸ್ಟಿ ಸ್ವಲ್ಪ ಸ್ಪೈಸಿ ಇರಬೇಕು ಹೌದು ಸರ್ ಈ ಒಂದು ಆರ್ಡರ್ ನೀವು ಏನು ಮಾಡ್ರಿ ನಾಲ್ಕನ್ನು ಹನ್ನೊಂದನೇ ತಾರೀಖಿಗೆ ತಂದುಕೊಡ್ಬೇಕು ರಿ ಅಡ್ರೆಸ್ ಬರ್ಕೊರಿ ಶಿವನಗರ್ ಶಿವರಾಜ್ ಶಿವ ಮಹಲ್ ಈ ಒಂದು ಅಡ್ರಸ್ಗೆ ನೀವು ಆರ್ಡರ್ ಮಾಡಿ ಕಳಿಸಿ ರಿ ನಿಮ್ಮ ಸರ್ ಬಾಯಿಯೂ ಸರಿಯಾಗಿರಬೇಕು ರಿ ಯಾಕಂದ್ರೆ ಬರೋ ಹೊತ್ತಿನಾಗೆ ಹಾಗೆ ಹಾದಿಗೆ ಹಾದಿ ಒಳಗೆ ಯಡವಟ್ಟು ಮಾಡಿ ಆ ಒಂದು ಪಾರ್ಸೆಲ್ಲೆಲ್ಲ ಏನು ಮಾಡ್ಬಾರ್ದು ಅವರು ಎಲ್ಲ ಮಿಕ್ಸ್ ಮಾಡ್ಬಿಡ್ಬಾರ್ದು ಹೌದು ಸರ್ ಹೌದು ಹೌದು ಜೊತೆಗೆ ನೀವು ಏನು ಮಾಡ್ಬೇಕು ಅಡುಗೆ ಸಾಮಾನು ಜೊತೆಗೆ ಕಟ್ಲೇರಿ ಮತ್ತು ಪ್ಲೇಟ್ಗಳನ್ನೂ ಕೂಡ ಕೊಟ್ಟು ಕಳಿಸಬೇಕು ಹೌದು ಸರ್ ತುಂಬ ರುಚಿಯಾಗಿ ಮಾಡ್ರಿ ನಮ್ಮ ಫ್ರೆಂಡ್ಸ್ಗೆಲ್ಲ ನಿಮ್ಮ ಅಡುಗೆ ಊಟ ಇಷ್ಟ ಆಗಬೇಕು ಆಮೇಲೆ ಅವ್ರೂ ಮಕ್ಕಳನ್ನು ಬರ್ಡ್ಡೆ ಪಾರ್ಟಿ ಏನಾರ ಪಾರ್ಟಿ ಇರ್ತದಲ್ಲ ಆ ಸಮಯದಲ್ಲಿ ನಾ ನಿಮ್ಮ ಹೋಟೆಲ್ಗೆ ಆರ್ಡರ್ ಮಾಡ್ಬೇಕು ಅಂತ ನಾ ಹೇಳ್ಬೇಕು ಆ ರೀತಿಯಾಗಿ ಟೇಸ್ಟಾಗಿ ಮಾಡಿಸಬೇಕು ನೀವು ಊಟವನ್ನು ಹೌದು ಸರ್ ಹೌದು ಸರಿಯಾಗಿ ನಮ್ಮ ನಮ್ಮ ಫಂಕ್ಷನ್ ಏಳು ಗಂಟೆಗೆ ಸ್ಟಾರ್ಟ್ ಆಗ್ಲತ್ತದ ನೀವು ಅದ್ರಕ್ಕಿಂತ ಮುಂಚೆ ಎರಡು ಗಂಟೆ ನಮಗೆ ಅಡುಗೆ ಏನು ಮಾಡಬೇಕು ತಂದು ಕೊಡಬೇಕು ರೀ ಯಾಕಂದ್ರೆ ಯಡವಟ್ಟು ಆಗ್ಬಾರ್ದು ನೋಡ್ರಿ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ರು ನೀವು ಲೇಟ್ ಮಾಡಿ ತಂದಿರಿ ಮತ್ತೆ ಅವರು ಏನಪ್ಪಾ ಇವರು ಈ ರೀತಿ ಮಾಡ್ತಾರೆ ಅಂತ ಅನ್ನಬಾರದು ಹೌದು ರೀ ಹಾಂ ಆರು ಗಂಟೆಗೆ ಐದರಿಂದ ಆರು ಗಂಟೆ ತನಕ ಬಂದರೂ ಪರವಾಗಿಲ್ಲ ರಿ ಯಾಕಂದ್ರೆ ನಮ್ಮ ಫಂಕ್ಷನ್ ಏಳಕ್ಕೆ ಅದಲ್ಲಾ ಹೌದು ಹೌದು ಸರಿ ಸರಿ ಸರಿ

ಓಕೆ ಸರ್ ಥ್ಯಾಂಕ್ ಯು ಸರ್